ಸರ್ ಡಾಕ್ಟರಾ ನೀವು ಹಾಂ ನಾವು ನಾವು ಪೇಷೆಂಟು ಸರ್ ನಮಗೆ ರಾಮ್ ಕೃಷ್ಣ ಅಂತ ನಮಗೆ ಬ್ಯಾಕ್ ಪೈನಿದೆ ನಾವು ಬಂದರೆ ನೀವು ಕ್ಲೀನಿಕಲ್ಲಿ ಸಿಕ್ಕು ಸಿಕ್ತೀರಾ ಸರ್ ಹಾಂ ಅದೆ ಯಾವ ಥರ ಟ್ರೀಟ್ಮೆಂಟ್ ಕೊಡ್ತೀರ ಸರ್ ಹಾಂ ಅದೆ ನೀವು ನಾನು ತೂಕ ಎತ್ತಬೇಕಾದ್ರೆ ಪೈನ್ ಬಂದಿದೆ ಹ್ಞೂ ಮತ್ತೆ ನಾನು ಅದಿಕ್ಕೆ ಏನೂ ಟ್ರೀಟ್ಮೆಂಟ್ ತಗೊಂಡಿಲ್ಲ ನಾವು ಅದೆ ಮನೇಲಿ ಮಾಮೂಲಿ ಮಸಾಜ್ ಮಾಡ್ಕೊಂಡು ಉಪ್ಪು ಉಪ್ಪು ಕಪ್ಟ ಅದು ಕೊಟ್ಕೊಂಡು ಹಂಗೆ ಇದೀವಿ ಅದು ಪೈನ್ ತುಂಬ ಬರ್ತಾನೆ ಇದೆ ಅದಿಕ್ಕೆ ಏನು ಮಾಡಬೇಕು ಅಂತ ಗೊತ್ತಾಗ್ತಾಯಿಲ್ಲ ಅದಕ್ಕೆ ನಿಮ್ಗೆ ಕಾಲ್ ಮಾಡಿದ್ದೀವಿ

ಹ್ಞೂ ಏನೂ ಇಲ್ಲ ಸರ್ ಹಾಂ ಯಾವಾಗ ಬ ಹಾಂ ಯಾವಾಗ ಸಿಗ್ತೀರ ಸರ್ ನಾವು

ಹಲೋ ಸರ್ ನಾವು ಈಗ ಅಲ್ಲಿಗೆ ಬಂದರೆ ನೀವು ಯಾವ ಥರ ಟ್ರೀಟ್ಮೆಂಟ್ ಕೊಡ್ತೀರ ಅಂತ ಗೊತ್ತಾಗಿಲ್ಲ ಹಾಂ ಅಲ್ಲ ಸರ್ ಅದು ಈಗ ಬೇರೆಯವರೆಲ್ಲಾ ಏನೇನು ಹೇಳ್ತ ಇದಾರೆ ನೀನು ಆಯುರ್ವೇದಿಕ್ಕೆ ಟ್ರೀಟ್ಮೆಂಟ್ ತಗೋ ಅಲ್ಲಿ ತಗೋ ಇಲ್ಲಿ ತಗೋ ಅಂತ ಹೇಳ್ತ ಇದಾರೆ ನಾವು ಅದೆ ನಿಮ್ಗೆ ಅದಕ್ಕೆ ಡಾಕ್ಟ್ರು ಅಂದ್ಬುಟ್ಟು ನಿಮಿಗೆ ಫೋನ್ ಮಾಡಿದ್ದೀವಿ ನೀವು ಹೇಳಿ ಇವಾಗ ಅದು ಏನು ಮಾಡಬೇಕು ಅಂತ ನಮ್ಗೆ ಗೊತ್ತಾಗ್ತಾ ಇಲ್ಲ ಯಾರ ಮಾತು ಕೇಳಬೇಕು ಅಂತಲೂ ಗೊತ್ತಾಗ್ತಾ ಇಲ್ಲ ಹಾಂ ಹಾಂ ಸರಿ ಸರ್ ಹಾಂ ಮತ್ತು ನಾವು ಏನೇನು ತಗೊಂಬರ್ಬೇಕು ಸರ್ ಎಲ್ಲ ಸ್ಕ್ಯಾನಿಂಗು ಏನಾದರು ಮಾಡಿಸ್ಬೇಕ ಹ್ಞೂ ಅಲ್ಲೇ ಮಾಡ್ಬೇಕಾ ಮಾಡ್ತೀರಾ ಸರಿ ಸರ್ ಹಾಂ ನಿಮ್ಮ ಕಾಂಟೆಕ್ಟ್ ಮಾಡಬೇಕು ಅಂದರೆ ಯಾವ ಥರ ಕಾಂಟೆಕ್ಟ್ ಮಾಡ್ಬೇಕು ಸರ್

ಹಾಂ ಇವತ್ತೇ ಬರ್ಬೋದ ಸರ್ ಹಾಂ ಸರಿ ಸರ್ ಬರ್ತಿನಿ ಸರ್ ಇವತ್ತು ಸರ್ ಓಕೆ